ನಾವು ಮೀನು ಹಿಡಿಯಲು ಹೋಗುವಾಗ ಸಾಧಾರ್ಣ ನಾಲ್ಕು ಗಂಟೆ ರಾತ್ರಿಗೆ ಹೊರ್ಡ್ತೇವೆ ಸಮುದ್ರಕ್ಕೆ ಹೋಗಿ ಮೀನಿನ ಮೀನನ್ನು ನೋಡಿ ಬಲೆ ಹಾಕ್ ಬಲೆ ಹಾಕಿ ಆ ಬಲೆಯನ್ನು ಒಂದು ಸಾಧಾರ್ಣ ಇಪ್ಪತ್ತು ಇಪ್ಪತ್ತು ಜನ ಎಳೆದು ಮೇಲೆ ಹಾಕ್ತಾರೆ ಮೇಲೆ ಹಾಕಿ ಮೀ ಮೀನು ಮೀನನ್ನು ಇದಕ್ಕೆ ಬೋಟಿಗೆ ಹಾಕ್ವಾಗ ಬೋ ಕೆಲವು ಬೋಟ್ಗಳಲ್ಲಿ ಎಂತಂದರೆ ಶೀತಲೀಕರಣ ಅಂದ್ರೆ ಇಷ್ಟು ಶಿ ಇರ್ತದೆ ಇಲ್ಲ ಅದು ಇಲ್ಲದಿದ್ದರೆ ಕೆಲವು ಕಡೆ ಏನಾಗ್ತದೆ ಅಂದರೆ ಬಾಕ್ಸಿಗೆ ಮೀನನ್ನು ಹಾಕಿ ಅದನ್ನು ಐಸ್ ಹಾಕಿ ಶೇಖರಿಸಿ ಇಡ್ತಾರೆ ಅದು ಆದ ಮೇಲೆ ಆ ಮೀನನ್ನು ಬಂದರಿಗೆ ತೊಗೊಂಡ್ಬಂದು ಅಲ್ಲಿ ಸಪ್ ಬೇರೆ ಬೇರೆ ಸಪರೇಟ್ ಮೀನು ಬೇರೆ ಬೇರೆ ಥರದ್ದು ಬೇರೆ ಬೇರೆ ಮಾಡಿ ಇಡ್ತಾರೆ ಆ ಟಾ ಅದನ್ನು ಮತ್ತೆ ಬಂದರಿಗೆ ತೊಗೊಂಡ್ಬಂದು ವೇಲಂ ಮಾಡ್ತಾರೆ ಕೆಲವರು ಸಣ್ಣ ವ್ಯಾಪಾರಸ್ಥರು ಅಲ್ಲಿ ತಗದ್ಕೊಂಡು ಹೋಗಿ ಪರ ಊರಿಗೆಲ್ಲ ಹೋಗಿ ಮೀನನ್ನು ಮಾರಿ ಅದು ಅದರಲ್ಲಿ ಅದು ಆವಾಗ ಕೂಡ ಐಸ್ ಹಾಕಿ ತಗೊಂಡೋಗ್ತಾರೆ ಮೀನು ಪ್ರೆಶ್ಶ ಐಸ್ ಹಾಕಿದ್ರಿಂದಾಗಿ ಪ್ರೆಶ್ಶಾಗಿರ್ತದೆ ಅಲ್ಲದೆ ಕೆಲವು ಇದು ಏನಂದರೆ ಟೆಂಪೋ ಎಲ್ಲ ಲೋಡ್ ಮಾಡಿ ಅವರು ಕೆಲವು ಜಾಗ ಇರ್ತದೆ ಅಲ್ಲಿ ಹೋಗಿ ತೊಗೊಂಡೋಗಿ ಮಾರ್ತಾರೆ ಕೆಲವು ವ್ಯಾಪಾರಸ್ಥರು ಬುಟ್ಟಿಯಲ್ಲಿ ಹಾಕ್ಕೊಂಡು ಮನೆ ಮನೆಗೆ ಹೋಗಿ ವ್ಯಾಪಾರ ಮಾಡ್ತಾರೆ ಅದರಿಂದ ಬಂದ ಲಾಭ ಅವ್ರ್ದು ಏನಂದರೆ ಜೀವನದ್ದು ಜೀವನಕ್ಕೆ ಏನಾದ್ರೂ ಹೊಟ್ಟೇ ಪಾಡಿಗೆ ಆಗುವಂಥದ್ದು ಆಗಿರ್ತದೆ